ಹಲೋ ನಮಸ್ಕಾರ ಡಾಕ್ಟ್ರ್ ಯತಿರಾಜ್ ಅವ್ರಲ್ಲಾ ನಾ ಕಾರ್ತಿಕ್ ಮಾತಾಡುದು ನಾನು ನಿನ್ನೆ ಜ್ವರ ಅಂತ್ಹೇಳಿ ಚಕಪಿಗೆ ಬಂದಿದ್ನಲ್ಲಾ ನೀವು ಸ್ವಲ್ಪ ಮೆಡಿಸಿನ್ ಕೊಟ್ಟಿರಿ ಆದರೂ ಜ್ವರ ಕಡಿಮೆ ಆಗಲಿಲ್ಲ ಇವತ್ತು ಬರ್ಬೋದ ಸರ್ ಓಪನ್ ಇದೆಯಾ ಹೌದಾ ಹೌದಾ ಅದೇ ನಂಗೆ ಇವತ್ತು ಅದೇ ನಂಗೆ ಇವತ್ತು ಜ್ವರದ ಜೊತೆ ಸ್ವಲ್ಪ ತಲೆ ನೋವು ಕೂಡ ಇದೆ ಮತ್ತು ಒಮಿಟಿಂಗ್ ಆದಾಗೆ ಆಗ್ತಯಿದೆ ಅದಕ್ಕೆ ಏನಾದರೂ ಮನೆಮದ್ದು ಇದ್ದರೆ ಹೇಳಿ

ಬೇರೆ ಏನಿಲ್ಲ ನೀವು ಹೇಳಿದ ಹಾಗೆ ಇವತ್ತು ಮೆಡಿಸಿನ್ ತಕ್ಕೊಂಡು ಎಲ್ಲ ನೋಡ್ತೇನೆ ಕಮ್ಮಿ ಆಗಲಿಲ್ಲ ಅಂದರೆ ನಿಮಗೆ ಪುನಃ ಫೋನ್ ಮಾಡ್ತೆ ಕಫ ಇಲ್ಲ

ಹಾಗೇನಿಲ್ಲ ಹಾಗೇನಿಲ್ಲ ಇಲ್ಲ ಹಾಗೆ ಹೋ ಊಟ ಸ್ವಲ್ಪ ಬಿಟ್ಟರೆ ಗ್ಯಾಸ್ಟಿಕು ಸಮಸ್ಯೆ ಉಂಟು ಅಂದರೆ ಉಪವಾಸ ಎಲ್ಲ ಇದ್ದರೆ

ಸರಿ ಸರಿ ಸರ್